ಹಾಂ ಹೆಲೋ ಹಾಂ ರೀ ಇದು ಲೈಬ್ರೆರಿ ಬನ್ನಿ ಹಾಂ ಎಲ್ಲ ಥರದ ಬುಕ್ಸ್ ಬಿ ಅವೈಲೆಬಲ್ ಇವೆ ರೀ ನಿಮಗೆ ಯಾವ ಥರದ ಬುಕ್ಸ್ ಬೇಕಾಗಿದ್ದವು ರೀ

ಹಾಂ ರೀ ಮ್ಯಾಮ್ ಅವ್ರ್ದು ಎಲ್ಲ ಬುಕ್ಸ್ ಇವೆ ರೀ ನಮ್ಮಲ್ಲಿ ದಿ ಫೇಮಸ್ ಬುಕ್ಕು ಶ್ರೀ ರಾಮಾಯಣ ದರ್ಶನಂ ಅದು ಇದೆ ರೀ ಸೊ ನಿಮ್ಗೆ ಏನಾರಾ ಬೇಕಾಗಿತ್ತಂದ್ರೆ ನಾವು ಅದು ಸಜೆಸ್ಟ್ ಮಾಡ್ಬೋದು ನಿಮಗೆ ಅದು ಅರೌಂಡ್ ಒನ್ ಥೌಸೆಂಡ್ ಟೂ ಹಂಡ್ರೆಡ್ ಆಗ್ತದೆ ರೀ ಅದು ವೆರೈಟೀಸ್ ಆಫ್ ಬುಕ್ಸ್ ಇರ್ತವೆ ರೀ ಮೇಡಮ್ ನಮ್ಮಲ್ಲ್ ಇದ್ದಿದ್ದು ಜಾಸ್ತಿ ಇನ್ಫರ್ಮೇಶನ್ ಇದೆ ಮತ್ತು ಒರ್ಜಿನಲ್ ಬುಕ್ ಇದೆ ರೀ ಅವ್ರು ಏನು ಬರ್ದಿದಾರೆ ಎಕ್ಸಾಕ್ಟ್ ಬುಕ್ ಇದೆ ರೀ ಮತ್ತು ಎಲ್ಲ ಅವ್ರು ಏನೇನು ಕಂಟೆಂಟೆಲ್ಲ ಅದ್ರಲ್ಲಿ ಎಲ್ಲ ಕಂಟೆಂಟ್ ಕರೆಕ್ಟಾಗಿ ಇದೆ ರೀ ಈಗ ನೀವು ಬೇರೆ ಕಡೆ ತೊಗೊಂಡರೆ ಅಷ್ಟು ಕಂಟೆಂಟ್ ಇರೋಲ್ಲ ನಡ್ವಾಗೆ ಡಿಲೀಟ್ ಮಾಡಿರ್ತಾರೆ ಅಥವಾ ನಡ್ವಾಗೆ ಎಲ್ಲ ಸ್ಕಿಪ್ ಮಾಡಿರ್ತಾರೆ ಟಾಪಿಕ್ ಅವ್ರು ಏನು ಕಂಟೆಟ್ ಬರ್ದಿರ್ತಾರೆ ಅದು ಸ್ಕಿಪ್ ಮಾಡಿರ್ತಾರೆ ಬಟ್ ನಮ್ಮಲ್ಲಿ ಅವ್ರು ಏನು ಒರಿಜ್ನಲ್ ಬರ್ದಾರೆ ಅದೇ ಬುಕ್ ಪ್ರಿಂಟ್ ಮಾಡಿದ್ದು ಇದೆ ರೀ ಮ್ಯಾಮ್ ಭಾಳ ಆಗಿಲ್ಲ ರೀ ಮ್ಯಾಮ್ ಇಷ್ಟು ಫೇಮಸ್ ಬುಕ್ ಇದೆ ರೀ ಮ್ಯಾಮ್ ಮತ್ತು ಅದು ಒರ್ಜ್ನಲ್ ಕಂಟೆಂಟ್ನಾಗೆ ಸಿಗ್ಲತ್ತದ ಅಂದರೆ ಎಷ್ಟು ಚೊಲೋ ವರ್ಕ್ ಮಾಡ್ತಿದ್ದಿಲ್ವ ರೀ ಮ್ಯಾಮ್ ಅದು ಒಂದು ಸಾರಿ ನೀವು ಬುಕ್ ಓದಾರೂ ನೋಡಿರಿ ಮ್ಯಾಮ್ ಅದು ಓದಿ ರೀ ಮ್ಯಾಮ್ ಅದ್ರೊಳಗೆ ಏನು ಕಂಟೆಂಟ್ ಇದೆ ಅದು ಆರ ತಿಳ್ಕೊಳ್ರಿ ಮ್ಯಾಮ್ ಒಂದು ಸಾರಿ ಸೊ ನಾವು ಹೇಳ್ತೀವಿ ರೀ ನೀವು ಪ್ರೈಸ್ ಹಾಕಿಕೊಡಿ ನೀವು ಎಷ್ಟು ಕೊಡ್ತೀರ ಹೇಳಿ ರೀ ತೌಸೆಂಡೆಲ್ಲ ಆಗಲ್ಲ ರೀ ಮ್ಯಾಮ್ ತೌಸೆಂಡೆಲ್ಲ ಆಗೋಲ್ಲ ಒಂದು ಫಿಫ್ಟಿ ರುಪೀಸ್ ಕಮ್ಮಿ ಮಾಡ್ಬೋದು ನೋಡಿರಿ ನೀವು ಒಂದು ಸಾರಿ ಓದಿ ಟ್ರೈ ಮಾಡಿ ನೋಡಿರಿ ಸಪೋಸ್ ನೀವು ಜಾಸ್ತಿ ಬುಕ್ ಏನಾರಾ ಪರ್ಚೇಸ್ ಮಾಡಿದ್ರೆ ಡೆಫ್ನೇಟ್ಲಿ ಡಿಸ್ಕೌಂಟ್ ಆಗ್ತದೆ ಏನು ಒಂದು ಬುಕ್ ನೀವು ಒಂದು ಸಾರಿ ಓದಿ ನೋಡಿರಿ ಏನಿದೆ ನಿಮಗೆ ಗೊತ್ತಾಗ್ತದೆ ಕಂಪೇರ್ ಮಾಡಿರೆ ನೀವು ಈಗ ಅದು ಕಂಪೇರ್ ಮಾಡ್ದ್ರೆ ಏನು ಡಿಫ್ರೆನ್ಸ್ ಅದು ಅವಕ್ಕೆ ಪ್ರೈಸ್ನಾಗೆ ಇಷ್ಟು ಜಾಸ್ತಿ ಇದೆ ಅಂದ್ರೆ ಇದ್ರಾಗೆ ಏನೋ ಜಾಸ್ತಿ ಕಂಟೆಂಟ್ ಇದೆ ಅಂತ ನಿಮಗೇ ಗೊತ್ತಾಗ್ತದೆ ರೀ ಮ್ಯಾಮ್ ಜರ್ನಲ್ಸ್ ಒಳಗೆ ಬೀ ಎಲ್ಲ ಟೈಪ್ಸ್ ಆಫ್ ಬುಕ್ಸ್ ಇವೆ ರೀ ಹಾಂ ಬನ್ರಿ ಅವ್ರದ್ದು ಎಲ್ಲ ಬುಕ್ಸ್ ಇವೆ ನಿಮ್ಗೆ ಯಾವ್ದು ಬೀ ಏನು ವೆರೈಟಿ ಬುಕ್ಸ್ ಬೇಕು ಎಲ್ಲ ವೆರೈಟೀಸ್ ನಮ್ಮಲ್ಲ್ ಅವಲೇಬಲ್ ಇವೆ ರೀ ಹಾಂ ಸರಿ ನೋಡೋಣ ನೋಡೋಣ ರೀ ಮ್ಯಾಮ್ ಒಂದು ಸಾರಿ ನೀವು ಬಂದು ಅಟ್ಲೀಸ್ಟ್ ಒಂದು ಸ್ ಬುಕ್ ಒಂದು ಸಾರಿ ಕಣ್ಣಾಡ್ಸಿ ಹೋಗ್ ರೀ ಮ್ಯಾಮ್ ಗೊತ್ತಾಗ್ತದೆ ರೀ ನಿಮಗೆ